ಜೀನ್ಸ್ ಜೀನ್ಸ್ ಅಂದರೆ ಈಗಿನ ಕಾಲದಲ್ಲಿ ಎಲ್ಲರೂ ಇಷ್ಟಪಡುವಂತಹ ಒಂದು ಬಟ್ಟೆ ಆಗಿದೆ ಜೀನ್ಸಿಂದು ನೆಗೆಟಿವ್ಸ್ ಏನು ಹೇಳ್ಬೇಕೆಂದರೆ ಮೊದಲನೇದಾಗಿ ಜೀನ್ಸ್ ತಯಾರಿ ಮಾಡುವಾಗ ಅದಕ್ಕೆ ತುಂಬ ಅಂದರೆ ತುಂಬ ನೀರು ಖರ್ಚಾಗುತ್ತೆ ಹಾಗೆ ಅದಕ್ಕೆ ಬಣ್ಣ ಹಾಕಬೇಕಾಗುತ್ತೆ ಬಹಳಷ್ಟು ನೀರು ಇದಕ್ಕೂ ಸಹ ಸಮೇತ ಖರ್ಚಾಗುತ್ತೆ ಇದರಿಂದ ಜಲಚರಗಳಿಗೆ ತುಂಬ ಹಾನಿ ಉಂಟಾಗತ್ತೆ ಹಾಗೆ ಅದಕ್ಕೆ ಬಣ್ಣ ಹಾಕ್ತೀವಲ್ಲ ಅದು ಕೆಮಿಕಲ್ಸ್ ಎಲ್ಲ ನೀರಿಗೆ ಹೋಗಿ ಜಲಚರಗಳಿಗೆ ರೋಗ ಬರುವಂತಹದ್ದು ಸಾವಿಗೀಡಾಗುವಂಥದ್ದು ಪ್ರಾಣಕ್ಕೆ ಕುತ್ತಾಗುವಂತಹ ಒಂದು ಪರಿಸ್ಥಿತಿ ಎದುರಾಗ್ತಿದೆ ಜೀನ್ಸ್ ಪ್ರೊಡಕ್ಷನಿಂದ ಹಾಗೆ ಅದಕ್ಕೆ ಬೇಕಾಗಿರುವಂತಹ ಕಾಟನ್ಸ್ ಅದನ್ನು ಬೆಳಿಬೇಕೆಂದರೂ ಕೂಡ ಡಿಮ್ಯಾಂಡ್ಸ್ ಜಾಸ್ತಿ ಆಗುತ್ತೆ ನಮ್ಮ ಪರಿಸರದ ಮೇಲೆ ಬಹಳಷ್ಟು ಹಾನಿಯನ್ನು ಉಂಟು ಮಾಡ್ತಿದೆ ಜೀನ್ಸ್ ತಯಾರಿ ಮಾಡೋದ್ರಿಂದ ಹಾಗೆಯೇ ಏರ್ ಪಲ್ಯೂಶನ್ ಕೂಡ ಜಾಸ್ತಿ ಆಗ್ತಿದೆ ಹಾಗೆ ಲೆಗ್ ಮಸಲ್ಸ್ಗೆ ತುಂಬನೇ ತೊಂದರೆ ಆಗುತ್ತೆ ಎಷ್ಟು ತೊಂದರೆ ಆಗುತ್ತೆಂದರೆ ನಮ್ಮ ಸ್ಕಿನ್ನ ಟೈಟ್ ಜೀನ್ಸ್ ಹಾಕೋದರಿಂದ ಅದಕ್ಕೆ ಗಾಳಿಯಾಡ್ಬೇಕಾಗಿರತ್ತೆ ಆದರೆ ಜೀನ್ಸ್ ಹಾಕೋದರಿಂದ ಗಾಳಿ ಆಡಲ್ಲ ಆವಾಗ ರ್ಯಾಶಸ್ ಆಗ್ಬೋದು ಹೊಟ್ಟೆ ಭಾಗದಲ್ಲಿ ನೋವು ಉಂಟಾಗೋದು ಈ ಥರದೆಲ್ಲ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಹಾಗೆ ಜೀನ್ಸ್ ಹಾಕೋದ್ರಿಂದ ಪ್ರೈವೇಟ್ ಪಾರ್ಟ್ಸಲ್ಲಿ ಇನ್ಫೆಕ್ಷನ್ಸ್ ಆಗುತ್ತೆ ಲೈಕ್ ಫಂಗಸ್ ಈಸ್ಟ್ ಇನ್ಫೆಕ್ಷನ್ಸ್ ಆ ಥರ ಹಾಗೆ ಅಲ್ಲಿ ಕಪ್ಪಾಗೋ ಚಾನ್ಸಸ್ಸು ತುಂಬ ಇರುತ್ತೆ ಕಪ್ಪಾಗಿ ಗಾಯ ಆಗುವಂತಹ ಚಾನ್ಸಸು ತುಂಬ ಇರುತ್ತೆ ಟೈಟ್ ಆಗಿರುವಂತಹ ಬಟ್ಟೆ ಹಾಕೋದ್ರಿಂದ ಜೀನ್ಸ್ ಟೈಟೇ ಎಲ್ಲರು ಇಷ್ಟಪಡೋದು ಟೈಟ್ ಅಷ್ಟೊಂದು ತೊಂದ್ರೆಗಳು ಆಗುತ್ತೆ ಹಾಗೆ ಹೃದಯಕ್ಕೆ ಎಫೆಕ್ಟ್ ಆಗುತ್ತೆ ಟೈಟ್ ಜೀನ್ಸ್ ಹಾಕೋದರಿಂದ ಜೀರ್ಣಕ್ರಿಯೆ ತೊಂದರೆ ಆಗುವಂಥದ್ದು ಅನ್ನನಾಳದಲ್ಲಿ ಫ್ರೀಯಾಗಿ ಇರೋದಿಲ್ಲ ಅನ್ನನಾಳಕ್ಕೂ ತುಂಬ ತೊಂದರೆ ಆಗುತ್ತೆ ಮತ್ತೆ ಗಂಡಸರಿಗೆ ಮಕ್ಕಳು ಆಗದೇ ಇರುವಂತಹ ತುಂಬ ಸಮಸ್ಯೆಗಳು ಉಂಟಾಗುತ್ತೆ ಯಾಕೆಂದರೆ ನಮ್ ಅಲ್ಲಿ ಟೆಸ್ಟಿಸ್ಗೆ ಗಾಳಿ ಆಡಬೇಕಾಗ್ತಿರುತ್ತೆ ಮತ್ತೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ಹಾಗೆ ಹೆಣ್ಮಕ್ಕಳಿಗೂ ಅಷ್ಟೇ ಗರ್ಭ ತೊಂದರೆ ಆಗುವಂಥದ್ದು ಯಾಕೆಂದರೆ ಟೈಟ್ ಜೀನ್ಸ್ ಹಾಕೋದ್ರಿಂದ ಗರ್ಭ ಸಮಸ್ ಗರ್ಭದಲ್ಲಿ ತೊಂದರೆ ಆಗುವಂಥ ಚಾನ್ಸಸ್ ಭಾಳಷ್ಟು ಇರುತ್ತೆ ಮಕ್ಕಳು ಆಗದೇ ಇರುವಂತಹ ತೊಂದ್ರೆಗಳನ್ನ ನಾವು ಎದುರಿಸಬೇಕಾಗುತ್ತೆ ಜೀನ್ಸ್ ಹಾಕೋದ್ರಿಂದ ಒಟ್ಟಾರೆ ನಮ್ಮ ಬಾಡಿಗೆ ತುಂಬ ಎಫೆಕ್ಟ್ ಆಗುತ್ತೆ ಹಾಗೆ ನಮ್ಮ ಪರಿಸರಕ್ಕೂ ಕೂಡ ಜೀನ್ಸ್ ಹಾಕೋದ್ರಿಂದ ಬಹಳಷ್ಟು ತೊಂದರೆಯನ್ನು ಉಂಟುಮಾಡುತ್ತೆ